ಹೌದು ನಮ್ಮ ಪ್ರದೇಶದಲ್ಲಿ ಒಂದು ಕ್ರಿಡಾ ಕ್ಷೇತ್ರವು ವಿಕಲಾಂಗರಿಗೆ ಅಂದರೆ ಈ ವಿಕಲಾಂಗ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಸಹಾಯ ಮಾಡುತ್ತಿದೆ ಮತ್ತು ಅವರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಒದಗಿಸ್ಲಾಗುತ್ತಿದೆ ಎಂದು ನೋಡಿದರೆ ನನ್ನ ಒಂದು ಈ ಹೈ ಸ್ಕೂಲ್ ಅಂದರೆ ಪ್ರೌಢಶಾಲಾ ಒಂದು ವಿಭಾಗದಲ್ಲಿದ್ದಾಗ ಈ ವಿಕಲಾಂಗ ಮಕ್ಕಳಿಗೆ ಹೆಚ್ಚಿನದಾಗಿ ಆಟಗಳನ್ನು ಇಡ್ತಾ ಇದ್ದರು ಆಟಗಳನ್ನು ಯಾವ ರೀತಿ ಅಂದರೆ ಅವರಿಗೆ ಆ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಓಟದ ಸ್ಪರ್ಧೆ ಅಥವಾ ಒಂದು ಬಲ್ಲೆ ಎಸೆತ ಮತ್ತು ಗುಂಡು ಎಸೆತ ಈ ರೀತಿ ಆಟಗಳನ್ನು ಅವ್ರಿಗೆ ಇಡ್ತಾ ಇದ್ರು ಏಕೆಂದ್ರೆ ಅವರು ಒಂದಗೊಂದು ಪ್ರೋತ್ಸಾಹ ಇರಲಿ ಅವರು ಒಂದು ಆಟಗಳನ್ನು ಎಲ್ಲರ ರೀತಿ ಅಂದರೆ ಈಗ ನಾವು ಸಾಮಾನ್ಯ ವ್ಯಕ್ತಿಗಳು ಹೇಗೆ ಆಟವನ್ನು ಆಡ್ತೀವೋ ಹಾಗೆ ಅವರು ವಿಕಲಾಂಗ ಮಕ್ಕಳು ಅವರು ಆಟಗಳನ್ನಾಡ್ಲಿ ಅವರು ಒಂದು ಯಾವ ಎಲ್ಲ ಕ್ಷೇತ್ರಗಳಲ್ಲಿ ಹೆಸರು ಮಾಡಲಿ ಅಂತ ಒಂದು ಈ ನಮ್ಮ ಶಾಲಾ ಮಟ್ಟದಲ್ಲಿ ಅಥವಾ ಈ ಕ್ರೀಡಾ ಕ್ಷೇತ್ರದ ಪ್ರದೇಶಗಳಲ್ಲಿ ಅವರಿಗೆ ಒಂದು ವಿಶೇಷವಾದ ಸಹಾಯಗಳನ್ನು ನೀಡಲಾಗುತ್ತಿತ್ತು ಮತ್ತು ಸೌಲಭ್ಯಗಳನ್ನ ಒದಗಿಸ್ತಿದ್ದರು ಅವೆಲ್ಲ ಯಾವ ರೀತಿ ಅಂತ ಇರ್ತಿದ್ದವು ಅಂದರೆ ಅವರಿಗೆ ಒಂದು ಈಗ ಒಬ್ಬ ವ್ಯಕ್ತಿ ವಿಕಲಾಂಗ ಅಂದರೆ ಅವನಿಗೆ ಕಾಲಿಲ್ಲ ಅವನಿಗೆ ಯಾವ ರೀತಿಯ ಒಂದು ಆಟವನ್ನು ಇಡ್ತಿದ್ರು ಅಂದರೆ ವೀಲ್ಚೇರ್ ಟೆನ್ನಿಸ್ಸು ಅಂದರೆ ಅವನು ವೀಲ್ಚೇರ್ ಮೇಲೆ ಕೂತ್ಕೊಂಡೇ ಟೆನ್ನಿಸ್ ಆಡ್ಬೋದು ಹಾಗೇ ಒಂದು ಒಂದೇ ಕಾಲಿರುವಂಥ ವ್ಯಕ್ತಿಗೆ ಆ ಒಂದು ಪ್ಲಾಸ್ಟಿಕ್ ಕಾಲುಗಳನ್ನು ನೀಡಿ ಅವನಿಗೆ ಓಟದ ಸ್ಪರ್ಧೆಯಲ್ಲಿ ಓಡಲು ಅವಕಾಶ ಮಾಡ್ಕೊಡ್ತಾ ಇದ್ದರು ಹಾಗೇ ಒಂದೇ ಕೈ ಇದ್ದಂತಹ ವ್ಯಕ್ತಿಗೆ ಒಂದು ಕೃತಕ್ವಾದ ಕೈಯನ್ನು ಅಂತ ನೀಡಿ ಅವನಿಗೆ ವಾಲಿಬಾಲ್ ಅಥವಾ ತ್ರೋಬಾಲ್ ಈ ತರಹದ ಒಂದಿಷ್ಟು ಆಟಗಳನ್ನ ಅವನಿಗೆ ಆಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ದರು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿ ಅವರಿಗೂ ಒಂದು ಯಾವುದೇ ಒಂದು ಕೊರತೆಯನ್ನು ಅವರಲ್ಲೇ ಅವರು ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಈ ರೀತಿಯ ವಿಕಲಾಂಗ ಮಕ್ಕಳಿಗೆ ಒಳ್ಳೊಳ್ಳೆಯ ಸೌಲಭ್ಯಗಳನ್ನ ಮಾಡ್ತಿದ್ದರು ಅವರು ಅದನ್ನು ಒಳ್ಳೆಯ ರೀತಿಯಿಂದ ಉಪ್ಯೋಗಿಸ್ತಾ ಇದ್ದರು ನಾನು ನೋಡಿದಾಗೆ ಈ ವಿಕಲಾಂಗ ಮಕ್ಕಳಿಗೆ ಒಂದು ವಿಶೇಷ ಶಕ್ತಿ ಇರುತ್ತದೆ ಮತ್ತು ಆ ವಿಶೇಷ ಶಕ್ತಿಯನ್ನು ಅವರು ಉಪ್ಯೋಗ ಮಾಡ್ಕೋತಾರೆ ಯಾವ ರೀತಿ ಅಂತ ಅಂದರೆ ಈ ಹೀಗೆ ಒಂದು ಕ್ರೀಡಾ ಒಂದು ಲ ಜಗತ್ತಲಾಗಲಿ ಅಥವಾ ಈ ಕಲೆ ಎಂದು ಅಂದರೆ ಈ ಚಿತ್ರಕಲೆ ಅಥವಾ ಈ ಹಾಡುವಂತ ಸ್ಪರ್ಧೆ ಇನ್ನೂ ಇತರ ಒಂದು ಬೇರೆ ಬೇರೆ ಕಲೆಗಳಲ್ಲಿ ಅವರು ತಮ್ಮನ್ನು ಒದಗಿಸಿ ತೊಡಗಿಸಿಕೊಂಡು ಅವರಲ್ಲಿರುವಂತ ಒಂದು ಕಲೆಯನ್ನು ಹೊರಗೆ ಹಾಕ್ತಾರೆ ಈ ರೀತಿಯ ಒಂದು ವಿಷಯಗಳನ್ನು ನೋಡಿದಾಗ ನಾವು ಅವರಿಗಿಂತ ಒಂದು ಕೈ ನಾವು ಕೆಳಗಿದ್ದೇವೆ ಅವರು ವಿಕಲಾಂಗ ಮಕ್ಕಳು ಕೂಡ ಅವರು ಒಂದು ಕೈ ಮೇಲಿದ್ದಾರೆ ಅವ್ರನ್ನು ನೋಡಿ ಕಲಿಯುವುದು ನಾವು ಭಾಳ ಇದೆ